ನಮಗೆ ಮೂಲ ನೆಲೆಗೆ ಮರಳುವ ಹಂಬಲ ಸದಾಯಿರುತ್ತದೆ ಏಕೆಂದರೆ ಅಲ್ಲಿ ನಾವು ಚಿಕ್ಕವರಿದ್ದಾಗಿನಿಂದ ನಾವು ಅಲ್ಲೇ ಹುಟ್ಟಿರ್ತೆವು ಮತ್ತೆ ಅಲ್ಲೇ ಬೆಳಿತೇವು ಅದರ ಸಲುವಾಗಿ ಅವು ನೆನಪುಗಳು ನಮಗೆ ಬರ್ತಾನೆ ಇರ್ತಾವೆ ಪದೆ ಪದೆ ಅಲ್ಲಿಗೆ ಹೋಗ್ಬೇಕು ನಮ್ಮನೆ ನೋಡಬೇಕು ಅಲ್ಲಿರಬೇಕು ಮೊದಲು ನಾವು ಹೆಂಗೆ ಇದ್ದಿದ್ದೆವಲ್ಲ ಈ ರೀತಿ ನಮಗೆ ನೆನ್ಪುಗಳು ಬರ್ತಾಯಿರ್ತಾವ ಚಿಕ್ಕವರಿದ್ದನಾಗ ಆಜು ಬಾಜು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ನಮ್ಮನೆ ಎದ್ರು ಹೊಲಕ್ಕೆ ಹೋಗಿ ಅಲ್ಲಿ ಹೊಲದಾಗಿಂದು ಒಬ್ಬರು ಕಲ್ಗಳು ಮಣ್ಣು ಈ ರೀತಿ ಎಲ್ಲ ತಂದು ಅದೇ ಕಲಸಿ ಸಣ್ಣದ್ದು ಮನೆ ಕಟ್ಟಿ ಅದ್ರದ್ದು ಎಲ್ಲರೂ ಸೇರಿ ತ ಸ್ವಲ್ಪ ಅಕ್ಕಿ ಬ್ಯಾಳಿ ಅಕ್ಕಿ ಬ್ಯಾಳಿ ತಂದು ಒಬ್ಬೊಬ್ರ ಅನ್ನ ಅಕ್ಕಿ ಅನ್ನ ಮಾಡೋ ಸಲುವಾಗಿ ಅಕ್ಕಿ ತರಬೇಕಾಗಿತ್ತು ಬ್ಯಾಳಿಗಳು ಮಾಡಾಕ್ಕ ಅವ್ರ ಮನೆಗಿಂದು ಉಪ್ಪು ಖಾರ ಈ ರೀತಿ ಒಬ್ಬೊಬ್ಬರು ತಂದು ಅಲ್ಲಿ ಒಲೆ ಅದು ಹಚ್ಚಿ ನಾವೇ ಸಣ್ಣವರೇ ಆಗಿ ಅನ್ನ ಬ್ಯಾಳಿ ಮಾಡಿ ಅದ್ರದ್ದು ಮನೆ ಹಬ್ಬಂದು ಮಾಡಿ ಪಂಕ್ಷನ ರೀತಿ ಮಾಡ್ತಾರೆ ಆ ರೀತಿ ನಾವು ಚಿಕ್ಕವರೆಲ್ಲ ಕೂತಿ ಆ ಹೊಲ್ದಾಗ ಮನೆ ಹಬ್ಬ ಮಾಡಿ ಅದಕ್ಕೆ ಹೂವ ತಂದು ಮತ್ತೆ ಪ್ಲೇಟ್ಗಳು ತಂದು ಗ್ಲಾಸ್ಗಳು ತಂದು ಅಲ್ಲಿ ಮನೆ ಕಟ್ಟಿ ಅದರ ಮನೆ ಹಬ್ಬ ಮಾಡಿ ಊಟ ಮಾಡ್ತಿದ್ದೆವು ಸ್ವಲ್ಪ ಸ್ವಲ್ಪನೆ ತಿಂತಿದ್ದೆವು ಆದ್ರೆ ಅವು ನೆನಪುಗಳು ಇನ್ನೂ ನೆನ್ಪು ಬರ್ತಾನೆ ಇರ್ತವೆ ಈಗ್ಲೂ ಹೊದರೆ ಅದೇ ರೀತಿಯ ಮಾ ಮಾಡ್ತಿದ್ದೆವಲ್ಲ ಈ ರೀತಿ ಇಲ್ಲೆಲ್ಲಾ ಇದೇ ಪ್ಲೇಸ್ನಾಗ ಕುಂತು ಇಲ್ಲಿ ಊಟ ಮಾಡಿದ್ದೆವು ಇಲ್ಲಿ ಅಡುಗೆ ಮಾಡಿದ್ದೆವು ಈ ರೀತಿ ನೆನ್ಪುಗಳು ಬರ್ತಾವೆ ಮತ್ತೆ ಮಎ ಹಬ್ಬ ಮಾಡಿ ಮತ್ತೆ ದಿನಾ ಮನೆಲಿಂದ ಟಿಫಿನ್ ಕಟ್ಕೊಂಡು ಅಲ್ಲಿ ಹೋಗಿ ಕುಂತು ಎಲ್ಲರು ಗುಂಪಾಗಿ ಕುಂತು ಸಲ್ಪ ಹೊತ್ತು ಆಟ ಆಡಿ ನಂತರ ಎಲ್ಲೋರು ಕುಂತು ಒಬ್ಬರು ಬಲ್ಲಿಂದ ಒಬ್ಬರು ಊಟ ಹಂಚ್ಕೊಂಡು ಆ ಗಿಡದ ಕೆಳಗೆ ಕುಂತು ಊಟ ಮಾಡ್ತಿದ್ದೆವು ಮತ್ತೆ ಈಗ ಬ್ಯಾಸಿಗೆ ಟೈಮ್ನಾಗ ಗಾಳಿ ಸಲುವಾಗಿ ಅಲ್ಲಿ ಹೋಗಿ ಹಾಸ್ಕೊಂಡು ಚಾಪೆ ತಗೊಂಡು ಹೋಗಿ ಎಲ್ಲರು ಹಾಸ್ಕೊಂಡು ಮಲ್ಕೋತಿದ್ದೆವು ಮತ್ತೆ ಅಲ್ಲಿ ಎಲ್ಲರೂ ಆಟ ಆಡ್ತಿದ್ದೆವು ಲಗೋರಿ ಆಟ ಆಡ್ತಿದ್ದೆವು ಮತ್ತೆ ಹೊಲದ ಅಲ್ಲಿ ಗಿಡದ ಕೆಳಗಂದರೆ ಊಟ ಮಾಡ್ಲಾಕ್ಕ ಅಂತಂದು ಟಿಫಿನ್ಗೊ ತೊಗೊಂಡು ಹೋಗಿ ಮಧ್ಯಾಹ್ನ ಒಂದು ಸರಿ ಸಾಯಂಕಾಲ ಒಂದು ಸರಿ ಊಟ ಮಾಡ್ಕೊಂಡು ಮತ್ತೆ ಬಾಟಲ್ನಾಗ ನೀರು ತಗೊಂಡು ಅದಕ್ಕೆಲ್ಲ ಕಟ್ಟಿ ಹಿಂಗೆ ಇಟ್ಕೊಂಡು ಆ ಮನೆ ಒಳಗೆ ಊಟ ಮಾಡಾದ ಮೇಲೆ ನಾವು ಸಣ್ಣ ಮನೆ ಕಟ್ಟಿದ್ದು ಒಳಗೆ ಅದ್ರೊಳಗೆ ಇಟ್ಟು ಮನೆಗೆ ಬರೋ ಟೈಮ್ನಾಗ ಅವೆಲ್ಲ ತಗೊಂಡ್ ಬರ್ತಿದ್ದೆವು ಮತ್ತೆ ಹಬ್ಬ ಮಾಡೋದಿತ್ತು ಅಂತ ಅಂದರೆ ಬಿ ಅಲ್ಲಿ ಎಲ್ಲರೂ ನಮ್ಮದು ದೊಡ್ಡಿ ಒಳಗೆ ಒಬ್ಬೊಬ್ರು ಮನೆ ಅದಕ್ಕೆಲ್ಲ ಹೂವಗಳೆಲ್ಲ ಹಿಂಗೆ ಜೋಡಿಸಿ ಗೊಂಬೆಗಳು ಮಾಡ್ಕೊಂಡು ಮದಿ ಮಾಡೋದು ಆಟ ಆಡ್ತಿದ್ದೆವು ಹೊಲ್ದಾಗ ಹೋಗಿ ಅನ್ನ ಸಾರು ಮಾಡೋದು ಮದಿ ಯಾವ ರೀತಿ ಮಾಡ್ತಾರೆ ಆ ರೀತಿ ಎಲ್ಲ ಗೊಂಬೆಗಳ ಆಟ ಆಡ್ತಿದ್ದೆವು ಆ ರೀತಿ ಎಲ್ಲ ನೋಡಿದ್ರೆ ಇನ್ನೂ ನೆನಪುಗಳು ಬರ್ತಾನೆಯಿರ್ತಾವೆ ಅವು ಇನ್ನೂ ಹಾಗೆ ಅವೆ ಏನೋ ಅಂತಂದು ನಂಗೆ ಅನ್ನಿಸ್ತನೇಯಿರ್ತದೆ ಮತ್ತೆ ಮತ್ತೆ ಹೊಲ ನೋಡ್ದರೆ ಅಲ್ಲೆಲ್ಲ ಹೊಲದಾಗೆಲ್ಲ ಬೆಳ್ದಿದ್ ಬೆಳೆಗಳೆಲ್ಲ ತೊಗೊಂಡು ಬರ್ತಿದ್ದೆವು ಕಡ್ಡಿ ಎಂಥ ತೊಗರಿ ಆಗಲಿ ಕದ್ಕೊಂಡು ಹೊಲ್ದೋರು ಬರ್ತಾರಂತಂದು ಕದ್ಕೊಂಡು ತೊಗೊಂಡು ಬರ್ತಿದ್ದೆವು ಮತ್ತೆ ಗಿಡಕ್ಕೆ ಮಾವಿನ ಗಿಡಗಳವ ಹುಂಚಿಕಾಯಿ ಗಿಡಗಳವ ಬ್ಯಾಸ್ಕಿ ಟೈಮ್ನಾಗ ಹೋದೆವು ಅಂತಂದ್ರೆ ಗಿಡಕ್ಕೆ ಕಲ್ಲು ಹೊಡೆದು ಮಾವಿನ್ಕಾಯಿ ಉಳಿಸಿದೆವು ಹಣ್ಣು ಹಣ್ಣಂದು ಮಾವಿನ್ಕಾಯ್ಗಳು ಕರ್ಕೊಂಡು ಕರೆದು ಮನೆಗೆ ಬಂದು ತಿಂತಿದ್ದೆವು ಮತ್ತೆ ಹುಂಚೆಕಾಯಿ ಸೀಸನ್ದಾಗಿಳ್ದರು ಹುಂಚೆಕಾಯಿ ತಕೋಬಂದು ಅದಕ್ಕೆ ಉಪ್ಪು ಉಪ್ಪು ಹಚ್ಕೊಂಡು ಎಲ್ಲರು ಕುಂತು ತಿಂತಿದ್ದೆವು ಹಾಡು ಹಾಡ್ತಿದ್ದೆವು ಮತ್ತೆ ಆಟ ಆಡ್ತಿದ್ದೆವು ಈ ರೀತಿ ಅಲ್ಲಿಗೆ ಹೋದ್ರೆ ಇನ್ನು ಸದಾವು ಇನ್ನು ಬಿ ಹಾಗೆ ಮಾಡ್ಬೋದೇನೋ ಅಂದಿನಂಗೆ ನಾವಿನ್ನೂ ಮಾಡ್ತಿದ್ದೆವೇನೋ ಅಂತ ನನಗೆ ಆ ಗಿಡಕ್ಕೆ ನೋಡ್ದರ ಅನ್ನಿಸ್ತದ ಮಾವಿನ ಗಿಡಕ್ಕೆ ಮತ್ತೆ ಆ ಹೊಲಗಳಿಗೆ ನೋಡಿದ್ರೆ ಅದೇ ರೀತಿ ಅನ್ನಿಸ್ತದೆ ಹೊಲಗಳಿಗೆ ಹೊಲ್ದಾಗ ಗೋಧಿ ಅವೆಲ್ಲ ಆದ್ರೆ ಬಿ ಅವೆಲ್ಲ ಕದ್ಕೊಂಡು ಬರ್ದಿ ಅದ್ರ ಗೋಧಿದು ಸಿಟ್ನಿ ಅಂತ ಮಾಡ್ತಾರ ಅವೆಲ್ಲ ಸುಟ್ಟಿ ಅಲ್ಲೇ ಬೆಂಕಿ ಹಚ್ಚಿ ತಿಂತಿದ್ದೆವು ಎಲ್ಲರೂ ಸ್ವಲ್ಪ ಸ್ವಲ್ಪ ತಗೊಂಡು ತಿಂತಿದ್ದೆವು ಹಿಂಗೆ ಹೊಲಗಳಿಗೆ ನೋಡಿದ್ರೆ ಇನ್ನೂ ನೆನ್ಪು ಬರ್ತಾಯಿರ್ತಾವೆ ಅಲ್ಲಿಗೆ ಪದೇ ಪದೇ ಹೋಗ್ಬೇಕು ಅನ್ನಸ್ತದ ಈ ರೀತಿಯಾಗಿ ಅವು ನೆನಪುಗಳು ಹಚ್ಚ ಹಸಿರಾಗವೇನೊ ಅಂದಿನಂಗೆ ಅನ್ನಿಸ್ತದ ನಮಗೆ ಮತ್ತೆ ಇನ್ನೂನು ಬೆಳೆಸ್ತಾರ ಅದೇ ಹೊಲ್ದಾಗ ಆದ್ರೆ ಅದು ಚಿಕ್ಕವರದ್ದು ನಂಗೆ ಮಾಡಿ ಮೇಲೆ ಆಟಗಳು ಮತ್ತೆ ಕ್ರಿಕೆಟ್ ಆಡ್ತಿದ್ದೆವು ಕ್ರಿಕೆಟ್ ಮತ್ತೆ ಲಗೋರಿ ಆಟ ಆಡ್ತಿದ್ದೆವು ಹೀಗೆ ಈ ರೀತಿ ಎಲ್ಲ ಆಟಗಳು ನಾವು ಒಂದು ಹೊಲ್ದಾಗ ಹೋಗಿ ಆಡ್ತಿದ್ದೆವು ಯಾಕಂದ್ರೆ ಅಲ್ಲಿ ಭಾಳ ಪ್ಲೇಸ್ ಇದ್ದಿತು ಅದರ ಸಲುವಾಗಿ ಎಲ್ಲರೂ ಫ್ರೆಂಡ್ಸ್ಗಳು ಹೋಗಿ ಅಲ್ಲಾಟ ಆಡಿ ನಂತರ ಸಾಯಂಕಾಲ ಹಂಗೆ ಮನೆಗೆ ಬರ್ತಿದ್ದೆವು ಐದು ಗಂಟೆಗೆ ಹಂಗೆ ಮತ್ತದೇ ಈಗ ಅಲ್ಲೆಲ್ಲ ರೋಡಾಗಿನ ಸಲುವಾಗಿ ಅವು ಸ್ವಲ್ಪ ಹಾಳಾಗ್ಯದ ಆದ್ರೆ ಬೇಜಾರ್ ಅನ್ನಿಸ್ತದ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನಿಸ್ತದ ಆದ್ರೆ ಅಲ್ಲಿಂದು ಆಟಗಳು ಊಟ ಮಾಡಿದ್ದು ತಿಂಡಿ ತಿಂದಿದ್ದು ಫ್ರೆಂಡ್ಸ್ ಜೊತೆ ಮಾತಾಡಿನೂ ಇವಾಗನೂ ಎಲ್ಲ ನೆನ್ಪು ಬರ್ತಾನೆಯಿರ್ತಾವೆ